ಮುಖ್ಯವಾಗಿ ತೋಟ ಅಂದರೇನೆ ನನಗೆ ತುಂಬ ಇಷ್ಟ ತೋ ತೋಟ ಮಾಡೋದು ತೋಟದಲ್ಲಿ ಹೋಗೋದು ಸಸಿ ಗಿಡ ಮರಗಳೆಲ್ಲ ಮಾಡೋದು ಮನೆ ಸುತ್ತಮುತ್ತ ಚಿಕ್ಕಪುಟ್ಟ ಹೂವು ಗಿಡಗಳು ತುಳಸಿ ಗಿಡ ಆ ಥರ ಎಲ್ಲ ಬೆಳ್ಸೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅದರಿಂದ ತೋಟ ನಮ್ಮದು ತೋಟ ಇದೆ ಅಲ್ಲಿ ಅಡಿಕೆ ಸಸಿ ಬಾಳೆ ಸಸಿ ತೆಂಗಿನ ಸಸಿ ಮತ್ತು ವಿಧ ವಿಧವಾದ ಮರಗಳು ಮರಗಳು ಅದಕ್ಕೆ ಒಂದು ಬೇವಿನ ಮರ ಆಗಿರ್ಬೋದು ಇದು ಹುಣಸೆ ಮರ ಅದೆಲ್ಲನೂ ನಾವು ಹೊಲದ ಸುತ್ತ ಒಂದು ಬದಿಯಲ್ಲಿ ನಾವು ಹಾಕಿದ್ದೀವಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ನಾವು ಆ ಸಸ್ಯಗಳನ್ನು ನಾವು ಇಲ್ಲಿ ಅಕ್ಕಪಕ್ಕದ ಊರಿಂದ ಎಲ್ಲಿ ಅದು ನರ್ಸರಿಯನ್ನು ಮಾಡ್ತಾರೆ ಅಲ್ಲಿ ಅಲ್ಲಿಂದ ಹೋಗಿ ತೊಗೊಂಡು ಬರ್ತೀವಿ ತುಂಬ ಚೆನ್ನಾಗಿ ಅಲ್ಲಿ ಸಸಿಗಳು ಚಿಕ್ಕುದಿದ್ರೂ ತುಂಬ ತುಂಬ ಹೂವನ್ನ ಎಷ್ಟು ಮುಖ್ಯವಾಗಿ ಕಾಪಾಡ್ಕೊಂಬರ್ಬೇಕು ಅಂತನೇ ಹೇಳ್ಬೋದು ಅದು ಮೊನ್ನೆ ಇನ್ನೂ ಎಲ್ಲ ಹಾಕಿದೀವಿ ಅವಾಗಲೇ ಒಂದು ಆರು ತಿಂಗಳಾಯ್ತು ಇಷ್ಟಿಷ್ಟು ಬಂದಿದ್ದಾವೆ ಅಲ್ಲಿ ತೋಟಕ್ಕೋದ್ರೆನೇ ಅವನ್ನ ನೋಡ್ತಾ ಇದ್ದರೇನೇ ಎಷ್ಟು ಸಂತೋಷ ಅಂದರೆ ಅಷ್ಟು ಸಂತೋಷ ಆಗುತ್ತೆ ನೋಡ್ತಾ ಇದ್ದಾಗ ಅದು ಕೆಲವೊಂದು ನಾವು ಕೆಲ್ಸಗಾರರು ಇರ್ತಾರೆ ಅಲ್ಲೆಲ್ಲ ಮಾ ಹಾಕ್ತಾರೆ ಮಾಡ್ತಾರೆ ಅದು ಏನು ಅದರದ್ದು ಜವಾಬ್ದಾರಿ ಏನಿರುತ್ತೆ ಎಲ್ಲ ಅವರು ನೋಡಿಕೊಳ್ತಾ ಇರ್ತಾರೆ ನಾವು ಅವ್ರಿಗೆ ಏನು ಬೇಕೋ ಅದನ್ನು ಒಂದು ಗೊಬ್ಬರ ಆಗಿರ್ಬೋದು ಅದರ ಫಲವತ್ತತೆ ಕಾಪಾಡ್ಕೊಳೋಕೆ ಏನೇನು ಬೇಕೋ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನ ಸಿಂಪಡ್ಸೋದು ಇರ್ಬೋ ಆಗಿರ್ಬೋದು ಎಲ್ಲ ಅದಕ್ಕೆ ಸಮಯ ಸಮಯಕ್ಕೆ ತಕ್ಕಂತೆ ಏನೇನು ಅವರಿಗೆ ಕೊಡ್ಸ್ಬೇಕೋ ಎಲ್ಲ ಕೊಡಿಸ್ತೀವಿ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರು ನೋಡ್ತಾ ಇದ್ದರೆ ಒಂದೊಂದು ತಿಂಗ್ಳಲ್ಲೂ ಒಂದೊಂದು ನಾವು ಅದನ್ನು ಬದಲಾವಣೆಗಳ್ನ ನೋಡ್ಬೋದು ಅದ್ರ ಎತ್ತರ ಆಗಿರೋದು ಗಿಡ ಕೆಲವೊಂದು ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ ಅದೆಲ್ಲ ನೋಡ್ತಾ ಹೋದಾಗ ಆಮೇಲೆ ನಮ್ಮ ಮನೆ ಮುಂದೆ ಚಿಕ್ಕದಾಗಿ ಗಿಡಗಳು ಹೂವಿನ ಗಿಡಗಳು ದಾಸವಾಳ ಆಗಿರ್ಬೋದು ಆಮೇಲೆ ಇದು ಗುಲಾಬಿ ಗಿಡಗಳು ಅವು ಎಲ್ಲ ಇಷ್ಟು ಚಿಕ್ಕುದೊಂದು ಕಡ್ಡಿ ಹಾಕಿರ್ತೀವಿ ಹೌದು ಎಷ್ಟು ಚೆನ್ನಾಗಿ ನಾವು ಅದ್ಕೆ ನಾವು ಹೆಂಗೆ ಕಾಪಾಡ್ತೀವೋ ಅದು ಹಂಗೇ ಬರುತ್ತೆ ಅದು ಬೇರೆ ವಿಷಯ ನಾವು ಅದರ ಕಡೆಗೆ ಹೆಚ್ಚು ಗಮನ ಕೊಟ್ಟಷ್ಟು ಎಷ್ಟು ಚೆನ್ನಾಗಿ ಅವು ನಮಗೆ ಸ್ಪಂದಿಸ್ತಾವೆ ಅಂತನೇ ಹೇಳ್ಬೋದು ನಾವು ಅದನ್ನು ಕಸಕಡ್ಡಿಯೆಲ್ಲ ತೆಗ್ದು ನೀಟ್ ಮಾಡಿ ಅದಕ್ಕೆ ಏನೇನು ಬೇಕೋ ಗೊಬ್ಬರ ಸಗಣಿ ಗೊಬ್ಬರ ಹಾಕೋದು ಟೈಮಿಗೆ ಸರೀಗೆ ನೀರು ಹಾಕೋದು ಅದೇನಾದ್ರೂ ತುಂಬ ಹಳೆಯ ಮಣ್ಣಾಗಿದ್ದಿರೆ ಅದನ್ನೆಲ್ಲ ತೆಗೆದು ನೀಟಾಗಿ ಬೇರೆ ಸ್ವಲ್ಪ ಮರಳು ಮಿಶ್ರಿತ ಮಣ್ಣು ಅದೆಲ್ಲ ಹಾಕ್ಬಿಟ್ಟು ಮತ್ತು ಗೊಬ್ಬರ ಅವೆಲ್ಲ ಹಾಕಿ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಹಾಕಿ ಅದಕ್ಕೆಲ್ಲ ಅದಕ್ಕೆ ಏನೇನು ಬೇಕೋ ಅದು ಕೊಟ್ಟಾಗ ಅದು ನಮಗ್ ಏನು ಬೇಕೋ ಅದು ಅವಾಗ ಕೊಡುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಅದಕ್ಕೂ ನಮಗೂ ಎಷ್ಟು ಹೊಂದಾಣ್ಕೆ ಎಷ್ಟು ಇದಿದೆಯಲ್ಲ ಮನುಷ್ರಿಗೂ ಅದು ಬರೋಲ್ಲ ಅಷ್ಟು ಚೆನ್ನಾಗಿ ಗಿಡಗಳ ಜೊತೆ ನಾವು ಟೈಮ್ ಕಳಿತಾ ಹೋದಾಗ ಅದು ಅದಕ್ಕೇನು ಬೇಕೋ ನಾವು ಮಾಡಿದಾಗ ನಮ್ಗೇನು ಬೇಕೋ ಅದು ಕೊಟ್ಟೇ ಕೊಡುತ್ತೆ ಅದು ನಾನು ಕಂಡು ಕಂಡಿರೋ ಸತ್ಯ ಅಂತನೇ ಹೇಳಕ್ಕ್ ಇಷ್ಟಪಡ್ತೀನಿ